ಹಲೋ ಯಾರು ಇಲ್ಲಿ ಓ ಕರೆಕ್ಟ್ ಅವತ್ತು ನಾನೆ ಮಾಡಿದ್ದೆನಲ್ವಾ ಹಾಂ ಮೇಡಮ್ ನಿಮಗೆ ಕೊಡುಗಲ್ಲಿ ಯಾವ ಯಾವ ಪ್ಲೇಸ್ ಚೆನ್ನಾಗಿ ಇದೆ ಮೇಡಮ್ ಮ್ಯಾಮ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದೀವಿ ಒನ್ ಟು ವೀಕ್ಸ್ ಫುಲ್ ಕೊಡಗು ಸುತ್ತಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಪ್ಲೇಸಿಗು ಕರ್ಕೊಂಡು ಹೋಗ್ತಿರಾ ಅಂದರೆ ನಾವು ಒಂದಿನಕ್ಕೆ ಒಂದೊಂದು ಪ್ಲೇಸ್ಗೆ ಹೋಗೊಣ ಅಂದ್ಕೊಂಡಿದ್ದೀವ್ ಮೇಡಮ್ ರಜೆ ಇದೆ

ಹಾಂ ನಮಗೆ ಅಂದರೆ ರಜೆ ಸಿಗೋದೆ ಇವಾಗಲ್ವಾ ಮೇಡಮ್ ಅದಕ್ಕೆ ಬರ್ತಾ ಇದ್ದೀವಿ ಅಂದರೆ ಈಗ ಫುಡ್ ಫುಡ್ ಪೆಸಿಲಿಟಿಸ್ ಎಲ್ಲ ಹೇಗಿದೆ ಹೌದಾ ಫುಡ್ ಎಲ್ಲ ಚೆನ್ನಾಗಿ ಮಾಡಬೇಕು ನಮಗೆ ಹ್ಞೂ ಓ ಅದು ನಮಗೆ ಫೆವ್ರೇಟು ಆದರೆ ನಮ್ಮೂರು ಕಡೆ ಮಾಡೊಲ್ಲ ಅದನ್ನ

ಓ ಎಷ್ಟಾಗುತ್ತೆ ಮೇಡಮ್ ಎಲ್ಲ ನಾವೊಂದು ಐದಾರು ಜನ ಬರ್ತಾ ಇದ್ದೀವಿ

ಅಷ್ಟಾಗುತ್ತ ವಿದ್ಔಟ್ ಫುಡ್ಡಿಗೆ ಅಷ್ಟಾ ಮೇಡಮ್ ತುಂಬ ಜಾಸ್ತಿ ಆಯ್ತಲ್ಲ ಹಾಂ ಆದರು ಜಾಸ್ತಿ ಆಯ್ತು ಸ್ವಲ್ಪ ನೋಡಿ ಮಾಡಿ ಅಲ್ಲ ಇವಾಗ ಕೊಡಗಲ್ಲಿ ನೀರು ಫೆಸಿಲಿಟಿಸ್ ಎಲ್ಲ ಇದೆಯಾ ಮೇಡಮ್ ಆಮೇಲೆ ಇವಾಗ ಬೇರೆ ನೀರು ಬೇರೆ ಇಲ್ಲ ಆಮೇಲೆ ಬಂದ್ಬಿಟ್ಟು ಅದು ಇದು ಅಂದ್ಬಿಟ್ರೆ ನಮ್ಗೆ